ಮೂವತ್ತು ಏಪ್ರಿಲ್ ಎರಡು ಸಾವಿರದ ಮೂರು ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಹತ್ತು ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತು ನಾಲ್ಕು ಒಂಬತ್ತು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಒಂದು ಜನವರಿ ಎರಡು ಸಾವಿರ